ಹಾಂ ಹಲೋ ಹೌದು ರೀ ತಾವು ಯಾರು ಮಾತಾಡೋದು ಹಾಂ ಸರ್ ನಮ್ಮಲ್ಲಿ ಟಿಫಿನ್ ದೋಸಾ ಸೆಟ್ ದೋಸಾ ಇದೆ ಮಸಾಲ ದೋಸಾ ಇದೆ ಇಡ್ಲಿ ವಡಾ ಇದೆ ರವಾ ಇಡ್ಲಿ ಇದೆ ಆಮೇಲೆ ಶಿರಾ ಉಪ್ಪಿಟ್ಟು ಚಿತ್ರಾನ್ನ ಪಲಾವು ಹಾಂ ಬೇರೆ ಬೇರೆ ಎಲ್ಲ ಐಟಮ್ಸ್ ಇದೆ ಸರ್ ಅದ್ರ ಜೊತಿಗೆ ನಾವು ಪಿಜ್ಜಾನು ಮಾಡ್ಕೊಡ್ತೀವಿ ಹಾಂ ಸರ್ ಹಾಂ ಸರ್ ಹಾಂ ಸರ್ ಎರಡು ಕೂಲ್ ಡ್ರಿಂಕ್ ಕೂಲ್ ಡ್ರಿಂಕ್ಸ್ ಯಾವದು ಬೇಕು ಕೋಕಾ ಕೋಲಾ ಅದು ಸವೆನ್ ಅಪ್ ಬೇಕಾ ಓಕೆ ಓಕೆ ಸರ್ ಹಾಂ ಓಮ್ ಡೆಲವರಿ ಬೇಕು ಅಂದರೆ ಓಮ್ ಡೆಲವರಿ ಮಾಡ್ತೀವಿ ಇಲ್ಲ ನಿಮಗೆ ಇಲ್ಲೇ ಬರ್ತೀವಿ ರೀ ಅಂತ ಅಂದರೆ ನೀವು ನಮ್ಮ ಓಟಲಿಗೆ ಬರ್ಬೋದು ಇಲ್ಲೆ ಬಸ್ ಸ್ಟಾಂಡ್ ಹತ್ರ ನಮ್ದು ಓಟಲ್ ಇದೆ ಓಮ್ ಡೆಲವರಿ ಬೇಕಾ ಸರಿ ಸರ್ ಓಮ್ ಡೆಲವರಿ ಮಾಡ್ತೀವಿ ನೀವು ಪೇ ಹೆಂಗ್ ಮಾಡ್ತೀರಾ ಕಾಸು ಕೊಡ್ತೀರಾ ಅಥವಾ ಕ್ಯಾಶ್ ಆನ್ ಡೆಲಿವರಿ ಹಾಂ ಹಾಂ ಓಕೆ ಸರ್ ಓಕೆ ಹಾಗಾದ್ರ್ ಸ್ವೀಟೂ ಶಿರಾ ಇದೆ ಬೂಂದಿ ಇದೆ ಬಾದುಷಾ ಇದೆ ಬೇರೆ ಐಟಮ್ಸ್ ಬೇಕು ಅಂದರೆ ಮಾಡ್ತೀನಿ ಮೈಸೂರ್ ಪಾಕು ಹಾಂ ಜಾಮೂನು ಇದೆ ಜಾಮೂನು ಇದೆ ಜಾಮೂನ್ ಹಾಂ ಡ್ರೈ ಜಾಮೂನು ಇದೆ ಹಾಂ ಸರಿ ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ ಡ್ರೈ ಡ್ರೈ ಜಾಮ್ ಹಾಂ ಡ್ರೈ ಜಾಮೂನು ಇದೆ ನೀರು ಜಾಮೂನು ಇದೆ ಹಾಂ ಸರಿ

ಓಕೆ ಓಕೆ ನಮ್ಮ ಹುಡುಗ ಬರ್ತಾನೆ ನೋಡಿರಿ ಹಾಗಾರ್ ತಗೊಂಡು ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು